ಕೂದಲು ಆರೈಕೆಗಾಗಿ ನಮ್ಮ ಹಳ್ಳಿಗಳಲ್ಲಿ ನಿಂಬೆ ರಸವನ್ನು ಹಚ್ಚಿ ಮಸಾಜು ಮಾಡಿಕೊಳ್ಳುವಂಥದ್ದು ಅಕ್ಕಿ ನೀರು ಈರುಳ್ಳಿ ರಸ ಬಾದಾಮಿ ಎಣ್ಣೆಯನ್ನು ಕಲಸಿ ತಲೆಗೆ ಹಚ್ಚಿ ಸ್ನಾನ ಮಾಡುವಂಥಕ್ಕಂಥದ್ದು ತಲೆಗೆ ಕೊಬರೆಣ್ಣೆ ಹಚ್ಚಿ ಸ್ನಾನ ಮಾಡುವಂಥದ್ದು ಕಂಡು ಬರುತ್ತದೆ ಚರ್ಮದ ಕಾಳಜಿಗಾಗಿ ಹಳ್ಳಿಗಳಲ್ಲಿ ಸಾಕಷ್ಟು ಮನೆ ಮದ್ದುಗಳನ್ನು ಉಪಯೋಗಿಸುತ್ತಾರೆ ಅವುಗಳಲ್ಲಿ ಅರಶಿಣ ವಿಭೂತಿ ಮೂಲಂಗಿ ಸೌತೆಕಾಯಿ ತೊಮಟೆ ಹಣ್ಣು ಈ ಮೊದಲಾದ ತರಕಾರಿಗಳನ್ನು ಕೂಡ ಚರ್ಮದ ಕಾಳಜಿಗಾಗಿಯೂ ಮನೆ ಮದ್ದಾಗಿ ಉಪಯೋಗಿಸಿಕೊಳ್ಳುವುದನ್ನು ನಾವು ಕಾಣುತ್ತೇವೆ